ಹಲೋ ಕೇಳ್ತಾ ಇದೆಯಾ ಹಾಂ ಹಾಯ್ ಗೆಳೆಯ ಹೇಗಿದ್ದೀಯ ಏಯ್ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಹ್ಞೂ ಈಗ ನೆಕ್ಸ್ಟು ಇನ್ನೆರಡು ದಿವ್ಸ ಬಿಟ್ಟರೆ ಸಂಡೇ ಇದೆಯಲ್ಲಾ ಹ್ಞೂ ಸಂಡೇ ಅದಕ್ಕೆ ಎಲ್ಲಿಯಾದ್ರು ನಾವು ನಾಲ್ಕು ಜನ ಸೇರಿಕೊಂಡು ಚಿಕ್ಕಮಗ್ಳೂರು ಅಥವಾ ದಾಂಡೇಲಿಗೆ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡಿದ್ದೀನಿ ಹಾಂ ಅದಕ್ಕೆ

ಹಾಂ ಏಯ್ ಖುಷಿಯಪ್ಪ ಅದು ಅದೆ ದಾಂಡೇಲಿಗೆ ಹೋಗಣ ದಾಂಡೇಲಿ ರೆಸಾರ್ಟಲ್ಲಿ ಒಂದು ದಿವಸ ಸ್ಟೇ ಆಗಿ ಮತ್ತೆ ಮಂಡೇ ಮಾರ್ನಿಂಗ್ ಬಂದು ಬಿಡೋಣ ಅಂತ ಕೊಪ್ಪಳದಿಂದ ಆಲ್ಮೋಸ್ಟ್ ಆಗಿ ಅಂತಂದ್ರೆ ಒಂದು ನೂರೈವತ್ತು ಕಿಲೋಮೀಟ್ರ್ ಆಗತ್ತೆ ಅಷ್ಟೆ ಹಾಂ ಹಾಂ ಈಗ ಹ್ಯಾಗು ನಾಲ್ಕು ಜನ ನಾಲ್ಕು ಜನ ಇದ್ದೀವಾ ನಾಲ್ಕು ಜನ ಏನು ಒಬ್ಬೊಬ್ಬರು ಒಂದು ಎರಡು ಎರಡು ಸಾವಿರ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಆಗುತ್ತೆ ಒಂದು ಕಾರ್ ತಗೊಂಡು ಹೋಗ್ ಬಂದು ಬಿಡೋಣ ಹಾಂ ಹಾಂ ಏನಿಲ್ಲ ಒಂದು ಕಾಗದದ ಫ್ಯಾಕ್ಟ್ರಿ ಇದೆ ಅಂತೆ ಒಂದು ಕಾಗದದ ಫ್ಯಾಕ್ಟ್ರಿ ನೋಡೋದು ಆಮೇಲೆ ಬಿದಿರಿನ ಅರಣ್ಯ ಇದೆಯಲ್ಲ ಬಿದ್ರಿನ ಅರಣ್ಯ ಅಲ್ಲಿ ಒಂದು ನದಿ ಹರಿತಯಿದೆ ರೆಸಾರ್ಟ್ಗಳಿವೆ ಅದಕ್ಕೆ ಭಾಳ ಚೆನ್ನಾಗೈತೆ ಅಂತ ಹೇಳ್ತಾರಪ್ಪ ಎಲ್ಲರು ಹೋದವ್ರೆಲ್ಲ ಅದಕ್ಕೆ ನಾವು ಒಂದ್ಸಲ ಹೋಗ್ ಬರೋಣ ಯ ಹಾಂ ಅದನ್ನು ಅಂತಾರ ಪಕ್ಷಿಧಾಮನು ಐತೆ ಅಂತಾರೆ ಅದಕ್ಕೆ ನಾವು ಒಂದ್ಸಾರಿ ಹೋಗಿಲ್ಲ ಅಲ್ಲಿಗೆ ಅದಕ್ಕೆ ಹೇಗು ಈಗ ಸಂಡೇ ಸಾಟರ್ಡೇ ಸಂಡೇ ಇದೆಯಲ್ಲ ನಾನು ಸಾಟರ್ಡೇ ನೈಟ್ ಬಿಟ್ಟು ಸಂಡೇ ಮಂಡೇ ಫುಲ್ಲಾಗಿ ಅಲ್ಲಿದ್ದು ಎಂಜಾಯ್ ಮಾಡಿ ಮತ್ತೆ ಬಂದು ಬಿಡೋಣ ಹ್ಞೂ ಹ್ಞೂ ಹ್ಞೂ ಹಾಗೆ ನಿಜ ನಿಜ ಫ್ರೆಂಡ್ಸೆಲ್ಲ ಹೋದ್ರ ಬಾರಿ ಮಜ ಇದು ಫ್ಯಾಮ್ಲಿ ಜೊತಿಗೆ ಹೋಗಕ್ಕಿಂತ ಫ್ರೆಂಡ್ಸ್ ಜೊತಿಗೆ ಹೋದ್ರ್ ಭಾರಿ ಖುಷಿ ಇರತ್ತೆ ಕಣೋ

ಸರಿ ಸರಿ ಕಂಡಿತವಾಗ್ ಹೋಗಣ ಹಾಗಾದ್ರೆ ಎಲ್ಲ ಓಕೆ ಓಕೆ ಓಕೆ ಏಯ್ ಖಂಡಿತ ಹೋಗಿ ಬಿಡೋಣ ಈ ಸಾಟರ್ಡೇ

ಹಾಂ ಹೇಳ್ತಿನಿ ಈಗ ಹಾಂ ಓಕೆ ಬಾ